ಹಲೋ ಸರ್ ಈಗೆ ನಾನು ಕ್ಯಾಬ್ ಮು ಬುಕ್ ಮಾಡಿದ್ದೆ ಟೆನ್ ಮಿನಿಟ್ಸಾಗ ಬರ್ತೀನಿ ಅಂದ್ರು ಇನ್ನೂ ಬಂದಿಲ್ಲ ಅಲ್ರೀ ಸರಿ ಸರ್ ಈಗ ಇಲ್ಲ ಸರ್ ಬಂತು ಸರ್ ಸರಿ ಸರ್ ಎಷ್ಟು ಹಣ ಇನ್ನೂ ಹೆಚ್ಚಿಗೆ ಕೊಡಬೇಕ ಯಾಕಪ್ಪ ಅಲ್ಲಿ ಆಲ್ರೆಡಿ ನಿಮ್ಮ ಓನರ್ ಜೊತೆಗೆ ಹಾಗೇ ಬುಕ್ ಮಾಡೋ ಟೈಮಿಗೂ ಇಷ್ಟೇ ಅಂತ ಅಮೌಂಟ್ ಫಿಕ್ಸ್ ಇತ್ತು ಹಾಗೇ ಕಾರ್ಗಳು ಕ್ಯಾಬ್ದು ಫಿಕ್ಸ್ ಅಮೌಂಟ್ ಇಷ್ಟು ಕಿಲೋಮೀಟ್ರ್ ಹೋದ್ರೆ ಇಷ್ಟು ಅಮೌಂಟ್ ಅಂದು ಫಿಕ್ಸ್ ಅದ ಅಲ್ಲ ಕೊಟ್ಟೀವಲ್ಲ ಮತ್ತು ಯಾಕೆ ನೀನು ಹೆಚ್ಚಿಗೆ ಕೇಳಾಕ್ಕತ್ತಿ ನಮ್ಗೆ ಯಾಕೆ ನೀನು ಹೇಳೋದಷ್ಟು ಕೊಟ್ಟರೆ ಹೆಂಗೆ ದುಡ್ಡೇನು ಎಲ್ಲಿಂದಾನ ಬರ್ತಾವೆ ಏನು ಮ್ಯಾಗಿಂದ ನಿನಗೂ ನೀನು ಹೆಂಗೆ ದುಡಿಯಾಕ್ಕತ್ತಿ ನಾವು ಅಂತ ಇಲ್ಲಿ ದುಡಿದೇ ಬಂದಿರ್ತೀವಲ್ಲ ರೊಕ್ಕ ನಮ್ಗೇನು ಪುಕ್ಶಟ್ಟೆಯಾಗಿ ಮ್ಯಾಗಿಂದ ಉದರ್ತಾವ ಸುಮ್ಮನೆ ಯಾಕೆ ಕೊಡ್ಬೇಕು ನಾವು ರೊಕ್ಕ ಮೊದ್ಲೇನು ಬುಕ್ ಮಾಡೋ ಟೈಮಿಗೆ ಹೇಳ್ಬೇಕೆಲ್ಲ ನೀನು ಡ್ರೈವಿಂಗ್ ಚಾರ್ಜನ್ನ ತಗೊಳ್ತೀನಿ ಇದ್ರಕ್ಕೆ ಷ್ಟು ಅಮೌಂಟ್ ಅಲ್ಲದೇ ಇಷ್ಟು ಅಂತ ನಿಮ್ಮ ಓನರ್ನೂ ಏನೂ ಹೇಳಿಲ್ಲ ನೀನು ಏನು ಹೇಳಿಲ್ಲ ಈಗ ನೋಡಿದರೆ ಕಾರ್ ಒಳಗೆಲ್ಲ ಬಂದು ಏರಿಯಾ ಒಳಗೆ ರೀಚ್ ಆಗಿ ಬಂದ್ಮೇಲೆ ಇಷ್ಟು ದುಡ್ಡು ಕೇಳಿದರೆ ಹೆಂಗೆ ನೀನು ಏನಾದ್ರು ಮಾಡು ಇಲ್ಯರ ಕೂಡ ಇಲ್ಯರ ಹೋಗಾರ ಹೋಗಿ ನನ್ನ ಕೈಲಿಂದ ಕೊಡೋದು ಆಗೋದೇ ಇಲ್ಲ ನೀನು ಹೇಳ್ದಂಗೆ ಯಾಕೆ ಕೊಡ್ಬೇಕು ನಾನು ನೀನು ಹೇಳ್ದಂಗೆ ಕೊಡಬೇಕಾದ್ರೆ ನೀನು ನೂರೈವತ್ತು ಅಂದು ನೂರೈವತ್ತು ರೂಪಾಯಿ ಕೊಡ್ಬೇಕೇನು ನಾನು ಹೀಗೆ ಚಾರ್ಜ್ ಎಷ್ಟಿದೆ ಈಗ ಇಲ್ಲಿಂದ ಇಲ್ಲಿಗೆ ಹೋಗೋದು ಇಷ್ಟು ಕಿಲೋಮೀಟ್ರ್ ಹೋದ್ರೆ ನಾನು ಟ್ವೆಂಟಿ ಕಿಲೋಮೀಟ್ಸ್ ಬಂದೀನಿ ಅದಕ್ಕೆ ಅಮೌಂಟ್ ಎಷ್ಟು ಫಿಕ್ಸಡ್ ಅಮೌಂಟ ಹಂಡ್ರೆಡ್ ರುಪೀಸ ಅದ ಅದು ನೀನು ಬುಕ್ ಮಾಡಿದ್ದಲ್ಲ ನಿಮ್ಮ ಹೇಳಿದಲ್ಲ ನಿಮ್ಮ ಓನರ್ ಫಿಕ್ಸ್ ಮಾಡಿರ್ತಾರೆ ಹಾಗೆ ಕ್ಯಾಬ್ ಡ್ರೈವರ್ ಡ್ರೈವಿಂಗ್ ಫುಲ್ ಓಲ್ ಗಂಟೆ ಒಳಗೆ ಇಷ್ಟು ಕಿಲೋಮೀಟ್ರ್ ಹೋದರೆ ಇಷ್ಟು ಹನ್ ಫಿಕ್ಸಡ್ ಅಮೌಂಟ್ ಫಿಕ್ಸ್ ಮಾಡ್ಯಾರ ಅದ್ರಾಗ ಫಿಕ್ಸಡ್ ಅಮೌಂಟ್ ಎಷ್ಟು ಅಂದರೆ ಹಂಡ್ರೆಡ್ ರುಪೀಸ್ ಇಲ್ಲಿಂದ ಟ್ವೆಂಟಿ ಕಿಲೋಮೀಟ್ರ್ಸ್ ಟ್ರಾವಲ್ ಮಾಡಿದ್ರೆ ಹಂಡ್ರೆಡ್ ರುಪೀಸ್ ಹಂಡ್ರೆಡ್ ರುಪೀಸ್ ನೀನು ಅಂಡ್ರೆಡ್ ರುಪೀಸ್ ಕೊಟ್ಟು ಆದ್ಮೇಲೂ ಮತ್ತು ಹೆಚ್ಚಿಗೆ ರೊಕ್ಕ ಯಾಕೆ ಕೇಳ್ತಿ ನಮ್ಮ ಮ್ಯಾಲ ಯಾಕೆ ನಮ್ಗೆ ಇದ್ರ ಬಗ್ಗೆ ಮಾಹಿತಿ ಇಲ್ಲ ಏನಿಲ್ಲ ಅಂತ ನಾವು ಹೆಚ್ಚು ಕಡಿಮೆ ಆದ್ರೆ ಪೊಲೀಸ್ ಕಂಪ್ಲೇಂಟು ಕೊಡೋಕೆ ಹಿಂದೆ ಮುಂದೆ ನೋಡೋಲ್ಲ ನೋಡಿ ನಿಂದು ನಿಮ್ಮ ಓನರಿಗೂ ನಿಮ್ಮ ನಿಮ್ಮ ಓನರಿಗೆ ಫೋನ್ ಹಚ್ಚಿ ನೋಡಮ್ಮ ಹಚ್ಚಿ ಯಾಕೆ ಓನರಿಗೆ ಫೋನ್ ಹಚ್ಚಿ ಅಂದ್ರೆ ಹಚ್ಚೋದು ಆಗಲ್ಲೇನು ಓನರಿಗೆ ಫೋನ್ ಹಚ್ಚಿದ್ರೆ ಮತ್ತು ಬೈತಾನೆ ಮತ್ಯಾಕೆ ಈಸ್ಕೊಳ್ಳಾತ್ತಿ ನಂಬಳಿ ರೊಕ್ಕ ಯಾಕೆ ಒಬ್ಬರೇ ಹಿಂಗೆ ಇವು ಇದು ಇವ್ರಿಗೆ ಗೊತ್ತಿಲ್ಲ ಇವ್ರ ಕಡೆ ಇಸ್ಕೊಳ್ಬೇಕು ಅಂತಂದ್ರೆ ಕಷ್ಟ ಇದ್ದರೆ ದುಡ್ದು ಇನ್ನೂ ಸ್ವಲ್ಪೊತ್ತು ಜಾಸ್ತಿ ಡ್ರೈವ್ ಮಾಡಿ ದುಡ್ಡು ತಗೊ ಅದು ಬಿಟ್ಟು ಇಷ್ಟ ಹಂಡ್ರೆಡ್ ರುಪೀಸ್ ಬದಲು ಒನ್ ಫಿಫ್ಟಿ ತಗೊಂಡು ಮೋಸ ಮಾಡಿದ್ರೆ ಒಳ್ಳೆಯದಾಗ್ತದೆ ಏನು ಅದು ಆ ದುಡ್ಡು ನಿಂಬಳಿ ಹಿಂಗೆ ತೊಗೊಂಡ್ರು ನಿಂಬಳಿ ದುಡ್ಡು ಅದು ಇರೋದೆ ಇಲ್ಲ ಹೆಂಗೆ ಹೋಗ್ಬೇಕು ಹೆಂಗೆ ಬಂದಿದ್ದು ದುಡ್ಡು ಹಂಗೆ ಹೋಗ್ಬಿಡ್ತದೆ ನೀ ಏನನ್ನಿರಪ್ಪ ನಾನು ಇವೆಲ್ಲ ಬುದ್ಧಿವಾದ ನಿನಗ್ಯಾಕೆ ಹೇಳ್ತೀನಿ ಹೇಳಿ ಸುಮ್ಮನೆ ನನ್ನ ಟೈಮ್ ವೇಸ್ಟ್ ಮಾಡಾಕ್ಕತ್ತಿ ನೀ ನೀನು ಏನಾರ ಹೇಳು ಎಷ್ಟೊತ್ತಾರ ಕೂಡು ಇಲ್ಲೇ ಕೂಡು ನನಗೇನು ಬರೋಕೆ ಬೀಳ್ತದೆ ನೀನು ಇಲ್ಲಿ ಕುಂತ್ರೆ ನನ್ನ ನಾನು ಎಷ್ಟು ಹಂಡ್ರೆಡ್ ರುಪೀಸ್ ಇತ್ತಲ್ಲ ಅಚ್ಟು ಕೊಟ್ಟೀನಿ ಮುಗೀತು ನನ್ಗೆ ನನ್ನದು ನಿನ್ಗೆ ಈ ಸಂಬಂಧ ಇಲ್ಲ ನೀನು ಎಲ್ಲಾರ ಹೋಗು ಎಲ್ಲಾರ ಬಿಡು ಆಗೋದೆ ಇಲ್ಲಪ್ಪ ಖಡಕ್ ಹೇಳಿ ಬಿಡ್ತೀನಿ ನೋಡು ನಾನು ನೂರು ರೂಪಾಯಿಗಿಂತ ಹೆಚ್ಚು ರೂಪಾಯಿ ಒಂದು ಎಂಟಾಣಿ ಪೈಸೆಯೂ ಕೊಡಲ್ಲ ನೋಡಿ ಹಂಗಂದ್ರೆ ನಾನು ಏನು ಮಾಡಲಿ ನಿನಗೆ ಅಷ್ಟು ಕಷ್ಟ ಅದ ಇಷ್ಟು ಕಷ್ಟ ಇತ್ತೆಂದರೆ ನಮ್ಗೂ ನಮ್ಮದೂ ಕಷ್ಟ ಅದಾ ನಾನು ಯಾರಿಗೆ ಹೇಳ್ಳಿ ನಾನು ಹಿಂಗೆ ಹೇಳಿ ಏನು ಬೇರೆಯೋರ ಮುಂದೆ ಹೋಗಿ ಹೇಳ್ತೀನಲ್ಲ ಆಗಲೆ ಏನು ಹೇಳ್ತಿ ಈಗಲೂ ಹೇಳ್ತೀನಿ ಎಂಟಾಣೆ ಪೈಸೆ ಕೂಡ ಹೆಚ್ಚಿಗೆ ಕೊಡಲ್ಲ ನೋಡಿ ನಾನು ಇಲ್ಲಿಲ್ಲ ಆಗಲ್ಲ ಅಂದರೆ ಆಗಲ್ಲ ನಿಮ್ಮ ಓನರಿಗೆ ಫೋನ್ ಹಚ್ತೀನಿ ತಾಳು ಯಾಕೆ ಸಹ ಇಷ್ಟು ಇಷ್ಟೊತ್ತು ತನ್ಕ ಸಮಾಧಾನ್ಲಿಂದ ಸಾವ್ಕಾಶ ಮಾತಾಡಿದ್ರೆ ನೀನು ಕೇಳವಲ್ದನ ಪಾಪ್ ಅಂಥೇಳಿ ನಿ ಡ್ರೈವರ ಅಂಥೇಳಿ ನಾನು ಕೀಳು ಮಟ್ಟದಾಗೂ ನೋಡಾಕ್ಕತ್ತಿಲ್ಲ ಮರ್ಯಾದೆ ಕೊಟ್ಟು ಕೇಳಾಕ್ಕತ್ತೀನಿ ಇಷ್ಟು ಇಪ್ಪತ್ತು ಕಿಲೋಮೀಟ್ರ್ ಟ್ರಾವೆಲ್ ಮಾಡಿದರೆ ನೂರು ರೂಪಾಯಿ ಯಪ್ಪ ಅಂತ ಹೇಳೀನಿ ಇಲ್ಲಿ ನಾನು ಹೇಳೋದೇನು ಬಂತು ಅಡ್ರ್ ಫುಲ್ ಫಿಕ್ಸಡ್ ಅಮೌಂಟ್ ಅದು ಆಲ್ರೆಡಿ ನಾನು ಪೇನು ಮಾಡ್ಬಿಟ್ಟೀನಿ ಈಗ ಇಲ್ಲಿ ಬಂದರೆ ಹೆಚ್ಚಿಗೆ ರೊಕ್ಕ ಕೇಳ್ತೀಯಾ ನೀನು ಗೊತ್ತಿಲ್ಲ ಇವ್ರ ಬಳಿ ಹೆಚ್ಚಿಗೆ ರೊಕ್ಕ ಈಸ್ಕೊ ಮಾ ಅಂದು ಮಾಡ್ತಿ ಏನು ನಾನು ಏನು ಈಗ ಓದೀನಿ ಈಗ ಬುಕ್ ಮಾಡೀನಿ ಗೊತ್ತಾಯ್ತು ಇಷ್ಟೇ ಅಮೌಂಟ್ ಹಿಂಗೆ ಗೊತ್ತಿರಲಾದೋರು ಹಳ್ಳಿ ಜನ ಬಂದೋರಿಗೆ ಅವ್ರಿಗೆ ನೀನು ಇಷ್ಟು ಮುಂದೆ ಇಷ್ಟೆಲ್ಲ ಹೆಂಗೆ ಮಾಡ್ತಿ ಇಷ್ಟು ಇಷ್ಟು ರೊಕ್ಕ ತಗೊಳ್ತಿ ಏನು ನೀನು ಹಿಂಗೆ ಪಾಪ ಅವ್ರು ಅಮಾಯಕರು ಕೊಟ್ಟು ಹೋಗೋರು ಹಾಗೆಲ್ಲ ಮಾಡ್ಬಾರ್ದು ನೀನು ಇಲ್ಲ ನಿಂದು ಇಷ್ಟು ಹೇಳಿದ್ರು ನನಗೆ ಬಿಡವಲ್ದಲ್ಲ ನಿನ್ನ ನಿಮ್ಮ ಓನರಿಗೆ ಕಂಪ್ಲೇಂಟ್ ಮಾಡಿಯೇ ಮಾಡ್ತೀನಿ ನೋಡು ನಿಂಬಳಿ ಭಾಳ ಇದು ಆಯ್ತು ದುಡಿಬೇಕಂದ್ರೆ ನಿಯತ್ಲಿಂದ ದುಡಿಬೇಕಪ್ಪ ಹಿಂಗೆ ಹಿಂಗೆ ಹಿಂಗೆ ದುಡ್ದು ರೊಕ್ಕ ಅವು ಎಲ್ಲ ಬಂದಿರ್ತಾವೆ ಅಲ್ಲಿಗೆ ಹೋಗ್ತಾವು ರೊಕ್ಕ ಹೇಳೋದು ತಿಳಿತಿಲ್ಲ ಇಲ್ಲಪ್ಪ ನಾನು ಕೊಡೋಲ್ಲ ಅಂದ್ರೆ ಕೊಡಲ್ಲ ನೋಡು ಆಯ್ತು ಹೋಗ್ಬಿಡ್ತೀನಿ ನೀನು ಇಲ್ಲಿಯೇ ನಿಂದಿರೆ ಸರಿ ನಾನು ಹೋಗ್ತೀನಿ ನೋಡಿ ನೀನು ಹೆಂಗಾರ ಮಾಡಿ ನಾನು ಅಂತೂ ಒಂದು ರೂಪಾಯಿ ಹೆಚ್ಚಿಗೆ ಕೊಡಲ್ಲ ನೋಡು ನಿನಗೆ